ನನಗೆ ಫೋಟೊಗ್ರಫಿ ಅಂತ ನನಗೆ ತಲೆಗೆ ಬಂದಿದ್ದು ಅಂತ ಅಂದರೆ ನನಗೆ ನನ್ನ ಸಿಸ್ಟರ್ ಆಗಿರ್ಬೋದು ಅವಳು ಫ್ರೋ ಫೋಟೊಗ್ರಫಿಲ್ಲಿ ತುಂಬ ಹೆಸ್ರು ಮಾಡಿದ್ದಾಳೆ ನಿಶಾ ಅಂತ ಅಂದ್ಬಿಟ್ಟು ನಿಶಾ ಅಗ್ರವಾಲ್ ಅಂತ ಹೇಳ್ಬಿಟ್ಟು ಅವಳು ತುಂಬ ಚೆನ್ನಾಗಿ ಫೋಟೊಗ್ರಫಿ ಮಾಡೋದಾಗಿರ್ಬೋದು ನೇಚರು ವಾತಾ ಅಂದರೆ ನೇಚರು ಪಿಕ್ಚರ್ಸನ್ನ ಕ್ಯಾಪ್ಚರ್ ಮಾಡೋದಾಗಿರ್ಬೋದು ಅಥವಾ ಅನಿಮಲ್ಸ್ ಆಗಿರ್ಬೋದು ಪ್ರಾಣಿಗಳು ಆಗಿರ್ಬೋದು ಪಕ್ಷಿಗಳು ಆಗಿರ್ಬೋದು ಅದ್ರದು ಮುಖಾಂತರ ಪಿಕ್ಚರ್ಸನ್ನ ಕಲೆಕ್ಟ್ ಮಾಡೋದಾಗಿರ್ಬೋದು ಅಥವಾ ಹಳ್ಳಿಗಳಲ್ಲಿ ಹಳ್ಳಿ ಕಚ್ಚೆ ಸೀರೆ ಹಾಕ್ಕೊಂಡ್ಬಿಟ್ಟು ಬುತ್ತಿ ಗಂಟು ತಗೊಂಡ್ಬಿಟ್ಟು ಹೋಗ್ತಾರಲ್ಲ ಮಾ ಆ ಥರ ಹಳ್ಳಿ ವೆದರಿಂದ ಆಗಿರ್ಬೋದು ಆ ಥರ ಪಿಕ್ಚರ್ಸ್ ಕಲೆಕ್ಟ್ ಮಾಡೋದಾಗಿರ್ಬೋದು ಆ ಥರ ಎಲ್ಲ ಫೋಟೊಗ್ರಫಿ ನನಗೆ ನೇಚರು ಫೋಟೊಗ್ರಫಿ ಅಂದರೆ ತುಂಬ ಇಷ್ಟ ಆ ಅದರಲ್ಲಿ ನನಗೆ ಸ್ಪೂರ್ತಿ ತುಂಬಿಸಿದ್ದೇ ನನ್ನ ಸಿಸ್ಟರ್ ಅಂತ ನಿಶಾ ಅಗ್ರವಾಲ್ ತುಂಬ ಹೆಸ್ರು ಮಾಡಿದ್ದಾಳೆ ಅವಳು ಫೋಟೊಗ್ರಫಿಯಲ್ಲಿ ಅವಳು ನನಗೆ ತುಂಬ ಪ್ರೇರಣೆಯನ್ನು ತುಂಬಿದಾಳೆ